ಒಂದು ಬದುಕಿನ ಪ್ರಶ್ನೆ ನಮ್ಮ ಕಷ್ಟ ಗಿಕ್ಕೆ ಯಾರೂ ಇವತ್ತು ಹೊಣೆಯಲ್ಲ ನಮ್ಮ ಕೈಯ್ಯಲ್ಲಿ ದುಡಿದು ನಮ್ಮ ಕೈಯ್ಯಲ್ಲಿ ಊಟ ಮಾಡಿ ಆದ್ರೆ ನಮ್ಮ ಸಹಾಯಕ್ಕು ಯಾರು ಬರುವುದಿಲ್ಲ ಪ್ರತಿ ಒಂದು ಕಾರ್ಯಕ್ರಮಗಳಿಗಾಗಿ ಯಾವುದೇ ಒಂದು ದುಡಿದು ದುಡಿಯುವ ಒಂದು ಪರಿಸ್ಥಿತಿಯಲ್ಲಿ ಆ ನಮ್ಮ ಸ್ನೇಹಿತರು ನಮ್ಮ ಜೊತೆಗೆ ಇದ್ಕೊಂಡು ನಮ್ಮ ಜೊತೆಗೆ ಎಲ್ಲ ಇದು ಮಾಡಿಕೊಂಡು ನಮ್ಮ ಸಹಾಯಕ್ಕೆ ಯಾರು ಬರುವುದಿಲ್ಲ ಯಾವತ್ತಿಗೂ ಈ ಒಂದು ಮನಸ್ಸು ಚಂಚಲಗೊಳ್ತಿದೆ ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ಕಷ್ಟ ನೋವು ದುಃಖ ಎಲ್ಲ ಅನುಭವಿಸ್ತೀವಿ ನಾವು ಯಾಕೆಂದರೆ ಆದರೆ ನಮ್ಮ ಒಂದು ಸಹಾಯಕ್ಕೆ ಯಾರು ಬರುವುದಿಲ್ಲ ಬಡತನ ಪರಸ್ತಿಯಲ್ಲಿ ಜೀವನ ಸಾಗಿಸಬೇಕೆಂದ್ರೆ ಭಾಳ ಕಷ್ಟ ನಾವು ಇನ್ನೊಬ್ಬರಿಗೆ ಸಹಾಯ ಸಹಕಾರ ಮಾಡಿ ಮತ್ತು ಅವರ ಒಳ್ಳೆ ಬೆಳವಣಿಗೆಗೆ ನಾವು ಕರ್ಕೊಂಡೋಗಿ ಪ್ರಚಾರವನ್ನು ಮಾಡಿ ಸಹಾಯ ಮಾಡ್ತೀವಿ ಆದರೆ ನಮ್ಮ ಕಷ್ಟಕ್ಕೆ ಒಂದು ನೂರು ರೂಪಾಯಿ ದುಡ್ಮೆಗೆ ಯಾರು ಸಾಯ ಮಾಡೋಂಗಿಲ್ಲ ಮತ್ತೆ ಅವರ ಜೊತೆಗೆನೆ ಹೋಗ್ಬೇಕಪ್ಪ ಒಂದು ದುಡ್ಮೆ ದುಡ್ಮೆಗೆ ಒಂದೇ ಏನೇ ಒಂದು ಜೀವನ ಸಾಗಿಸ್ಬೇಕಂದ್ರೆ ನಾವು ಅವರ ಜೊತೆಗೆ ಹೊಟ್ಟೆ ಪಾಡಿಗೆ ಆ ನೂರು ರೂಪಾಯಿ ದುಡಿಮೆಗೆ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಮಾನವನ ಜೀವನ ಅಷ್ಟು ಇಲ್ಲ ಯಾಕೆಂದರೆ ತನ್ನ ತನ್ನ ತಾನೇ ಅರಿತೊಡೆ ತಾನೇ ಇದು ಯಾಕೆಂದ್ರೆ ಭಾಳ ಕಷ್ಟವಾರದ ಜೀವನ ನಮ್ಮ ಬದುಕಿನಲ್ಲಿ ಇವತ್ತು ಪ್ರೋಗ್ರಾಮ್ಸ್ಗೆ ನಾವೂ ಒಂದು ಐದ್ನೂರು ರೂಪಾಯ್ಗೆ ಹೋಗಿರ್ಬೋದು ನಾವು ಬೆಳೆತನ ನಾವು ತಬಲ ಆಗ್ಲಿ ಒಂದು ಕೂಲಿ ಆಗ್ಲಿ ಮಾಡಿರ್ತೀವಿ ಆದ್ರೆ ಆ ಸಂಭಾವನೆ ನಮ್ಗೆ ಸಿಗೋದಿಲ್ಲ ಇನ್ನೊಂದ್ಸಲ ಹೋಗಿ ಹೋಗ್ಬಾರ್ದನಸ್ತತಿ ಆದರೆ ನಮ್ಮ ಹೊಟ್ಟೆಪಾಡು ನಡಿಬೇಕಲ್ಲ ಬದುಕೈತಲ್ಲ ಅದಕ್ಕೆ ಮತ್ತೆ ಹೋಗ್ಲೇಬೇಕಾಗುತ್ತ ಎಲ್ಲರೂ ಮಾಡುವುದು ಗೇಣು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಆ ಬದುಕಿಗೆ ಹೋಗ್ಲೇಬೇಕಾತ ಕಷ್ಟ ದುಃಖ ನೋವು ಈಗ ಮನೆಯಲ್ಲಿ ಹೆಣ್ಮಕ್ಕ್ಳಿಗೆ ಅವರಿಗೆ ಆರಾಮಿಲ್ಲ ಹೋದ್ರಪ್ಪ ಅಂದ್ರೆ ಮನೆ ಖರ್ಚಿಗೆ ಅಡುಗೆ ಖರ್ಚಿಗೆ ತಂದೆ ತಾಯಿ ಅವ್ರು ಸಾಕುವ ಮಕ್ಳಿಗೆ ಒಂದು ಜೋಪಾನ ಮಾಡುವಂಥ ಕರ್ತವ್ಯ ನಮಗಿರುತ್ತೆ ನಾವು ಇಲ್ಲಿ ಕೂಲಿ ಮಾಡಲು ಕಲೆಯದಲ್ಲಿ ಒಂದು ಜೀವನದಲ್ಲಿ ಯಾವುದೇ ಒಂದು ಮಾಡಿದರೂನು ಒಂದು ಬದುಕಿಗೆ ಸಾರ್ಥಕ ಅಂಥ ಒಂದು ಜೀವ ನಮ್ಮದು ಯಾಕಂದ್ರೆ ಪ್ರತಿ ಒಂದು ಹಳ್ಳಿಯಲ್ಲಿ ಜಿಲ್ಲೆಯಲ್ಲಿ ನಾವು ಕಾರ್ಯಕ್ರಮ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ಅಂಥ ಬದುಕು ಮಾನವನ ಜಿಲ್ಲೆ ಜನ್ಮದಲ್ಲಿ ಬಹಳ ಕಷ್ಟವಾಗ ಕಷ್ಟವಾಗಿದ್ದಿದ್ದು ಯಾಕಂದ್ರೆ ಈ ಬಡವರಾಗಿ ಹುಟ್ಟಿದ ಮೇಲೆ ಯಾವುದೇ ಒಂದು ಹೊಟ್ಟೆಪಾಡಿಗಾಗಿ ಏನೋ ಒಂದು ಮಾಡಬೇಕು ಕೂಲಿಯನ್ನು ಮಾಡ್ಬೇಕಾಗುತ್ತೆ ಕಲೆಯಲ್ಲಿ ಕಲೆ ಕಲೆಯಲ್ಲಿ ಸತು ಏನೋ ಒಂದು ಕಾಯಕವ ಮಾಡ್ಬೇಕಾಗುತ್ತೆ ಬದುಕು ಆದ್ರೆ ಸ್ನೇಹಿತರ ಜೊತೆಗೆ ಒಡನಾಟ ಮತ್ತು ಅವ್ರ ಜೊತೆಗುನು ಸ್ವತಃ ಹೊಟ್ಟೆಪಾಡಿಗಾಗಿ ಕರ್ಕೊಂಡೋಗ್ಬೇಕು ದುಡಿಬೇಕು ಅನ್ನೋದು ಒಂದು ಉದ್ದೇಶ ಹುಟ್ಟುತ್ತೆ ಆದ್ರೆ ನಾವು ಕರ್ಕೊಂಡೋಗಿ ಇರ್ತೀವಿ ಅವ್ರನ್ನು ನಮ್ಮನ್ನ ಬಿಟ್ಟೋಗಿ ಬಿಡ್ತಾರೆ ಅವರಿಗೆ ದುಡ್ಮೆ ಚೆನ್ನಾಗಿ ದುಡ್ಮೆ ನಾವೂ ಕೊಟ್ಟಿರ್ತೇವೆ ಯಾಕೆಂದ್ರೆ ಒಂದು ಟೈಮಲ್ಲಿ ನಮ್ಮ ಕಷ್ಟಕ್ಕೆ ಯಾರೂ ಆಗೋಂಗಿಲ್ಲ ಇವತ್ತು ನಮ್ಮ ಕಡೆ ಒಂದು ಯಾ ಸಹಾಯ ಸಹಕಾರ ಒಂದು ಸಾವಿರ ಹದ್ನೈದ್ನೂರು ಎರ್ಡು ಸಾವಿರ ರೂಪಾಯಿ ಹಿಂಗಿಂಗೆ ತ್ರಾಸು ಐತಪ್ಪ ಮನ್ಯಾಗ ಸ್ವಲ್ಪ ಕೊಡು ಶೇಖರ ಅಂಥೇಳಿ ಈಸ್ಕೊಂಡು ಹೋಕ್ಕಾರ ಆದ್ರಾಗ ನಮ್ಮ ಕಷ್ಟ ಬಂದಾಗ ನಾವು ಕೇಳಿದಾಗ ಇಲ್ಲಪ್ಪ ಇವತ್ತು ನಮ್ಗೆ ರೊಕ್ಕವೇ ಇಲ್ಲ ಇವತ್ತು ನಮ್ಗೆ ಏನು ಮಾಡಬೇಕು ನೀನು ಕೊಟ್ಟಿದ್ದು ಬಿಡು ಪಾಪ ಅವಾಗ ನಿನಗೆ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಐತಿ ಯಾಕಂದ್ರೆ ನನ್ನ ಕಡೆ ಇಲ್ಲಲ್ಲ ಈಗ ಆವಾಗ ಒಬ್ರು ಸಹಾಯ ಮಾಡಿದಾಗ ನಮಗೂ ಸಹಾಯ ಮಾಡೋರು ಇಲ್ಲ ಯಾಕಂದ್ರೆ ಪ್ರಪಂಚ ಈ ಮಾನವನ ಈಗ ಮನುಷ್ಯನಲ್ಲಿ ಇಷ್ಟು ಬೇಧ ಭಾವನೆಗಳು ಇದಾವ ಯಾಕಂದ್ರೆ ಅದಕ್ಕೆ ಕಷ್ಟಗಳನ್ನು ಯಾರು ಪರಿಹರ್ಸೋಂಗಿಲ್ಲ ತನ್ನ ಕಷ್ಟ ತಾನೇ ನುಂಗ್ಕೋಬೇಕು ಯಾವತ್ತಿಗೂ ಆ ಕಷ್ಟದಲ್ಲಿ ಭಾಗವಹಿಸ್ಬೇಕಂದ್ರೆ ಒಡನಾಟ ಇರಬೇಕು ಭಾಳ ಕಷ್ಟವಾಗಿರ್ತಕ್ಕಂಥ ಜೀವನ ಪ್ರತಿಯೊಂದು ಮನೆಯಲ್ಲಿ ಪ್ರತಿ ಒಂದು ಬಡ ಕುಟುಂಬಗಳಲ್ಲಿ ಜೀವನ ನಡೀತಕ್ಕಂಥ ಘಟನೆಯಾಗಿದೆ ಬಡವರದ್ದು ಅವನ ಆವತ್ತು ಮನೆ ಒಂದು ಕೂಲಿ ಕೆಲಸಕ್ಕೆ ಹೋದ್ರಪ್ಪಂದ್ರ ಅವನ ಹೆಂಡ್ರು ಮಕ್ಕಳ ಜೀವನಕ್ಕೆ ಒಂದು ಆಧಾರವಾಗುತ್ತೆ ಅವನು ಹೋಗ್ಲಿಕ್ಕಪ್ಪ ಅಂದ್ರೆ ಆ ಜೀವ್ನವೇ ನಡಿಯೋಂಗಿಲ್ಲ ಈಗಿನ ಕಷ್ಟ ಕಾಲದಲ್ಲಿ ಯಾಕೆಂದರೆ ಈಗ ಈಗಿನ ಒಂದು ಪರಿಸ್ಥಿತಿಯಲ್ಲಿ ದುಡ್ಮೆಗಳು ಬಹಳ ಕಮ್ಮಿ ಆಮೇಲೆ ಓದು ಬರಹ ಓದು ಬರಹ ಇದ್ದವರು ಅವ್ರೇನಾದ್ರು ಮಾಡ್ಕೊಳ್ತಾರೆ ಇಷ್ಟತ್ತ್ರ ಓದು ಬರಹ ಇಲ್ಲದವರು ಇಷ್ಟೊತ್ತಿದ್ದರು ಕೂಲಿಗೆ ಹಾಂ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಬೇಕು ಆಮೇಲೆ ಕಷ್ಟದಲ್ಲಿ ಕಷ್ಟ ಬಂದಾಗ ಅದು ಒಂದು ಎರ್ಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದು ನಾಲ್ಕು ಐದುನೂರು ರೂಪಾಯಿ ನಾವು ಪಂಡ್ ಮಾಡಿಟ್ಟಿರ್ತೀವಿ ಯಾವುದೇ ಒಂದು ಕಷ್ಟಕ್ಕೆ ಆ ನು ಆ ದುಡ್ಡನ್ನ ಅವ ಯಾವುದೋ ಒಂದು ಈ ಒಂದು ಪರಿಸ್ಥಿತಿ ಹಾಗೆ ನೆಗಡಿ ಜ್ವರಗಳು ಬಂದಾಗ ಆ ದುಡ್ಡು ಅಲ್ಲಿ ಖರ್ಚಾಗ್ಬಿಡ್ತ ಮತ್ತು ಮುಂಜಾನೆ ಹೋಗ್ಬೇಕು ಪರಿಸ್ಥಿತಿ ಅಕ್ಕಿ ಇರೋಂಗಿಲ್ಲ ಮನ್ಯಾಗ ಜೋಳ ಇರೋಂಗಿಲ್ಲ ಇಂಥ ಒಂದು ಗಂಭೀರ ಪರಿಸ್ಥಿತಿ ಮಾನವ ಜನ್ಮದಲ್ಲಿ ಯಾರ ಸಹಾಯ ಮಾಡ್ತಾರೆ ಅವಾಗ ನಮ್ಗೆ ನಾವು ದುಡಿದ್ರೆ ನಮಗೆ ಸಾಧ್ಯ ಒಂದಿವ್ಸ ಸಾಲ ಅಂತ ಕೊಡ್ಬೋದು ಒಂದಿವ್ಸ ಏನೋ ಒಂದಿವ್ಸ ಸಾಲಂತನೋ ಮರುದಿವ್ಸ ಸಾಲ ಕೊಟ್ಮೇಲೆ ಮತ್ತೆ ಮರುದಿವ್ಸ ಹೊತ್ಗೆ ಕೊಡಲೇಬೇಕಾಗುತ್ತೆ ಯಾಕೆಂದರೆ ಅಂಥ ಒಂದು ಘಟನೆ ಮನುಷ್ಯನ ಜನ್ಮದಲ್ಲಿದೆ ಯಾರು ಯಾಕಂದ್ರೆ ಪರಿಸ್ಥಿತಿಗಳನ್ನ ಬಂಧು ಬಾಂಧವರು ಬಂದುಣ್ಣಬಲ್ಲರೇ ಹೊರತು ಬಂದಿರುವಂಥ ಕಷ್ಟ ಯಾರು ಪರಿಹರಿಸಲಾರ ಅಂಥೇಳಿ ಕೂಡಲಸಂಗಮ ಹೇಳಿದ್ದು ವಚನ ಸಾಹಿತ್ಯ ಜಗತ್ತಿನಲ್ಲೆಲ್ಲ ಅಜರಾಮಮಾಗಿ ಉಳಿದಿದೆ ಬಂದು ಮಿತ್ರರು ಮತ್ತು ಆಮೇಲೆ ಯಾವ್ದೇ ಒಂದು ಇವತ್ ನೋಡಪ್ಪ ನಮ್ಮ ಮನ್ಯಾಗ ಹೋಳ್ಗೆ ಮಾಡೀವಿ ಹುಗ್ಗಿ ಮಾಡೀವಿ ಮಟನ್ ಮಾಡೀವಿ ಚಿಕನ್ ಮಾಡೀವಿ ಅಂದ್ಕುಡ್ಲೇನ ಏ ನಾವು ಕರಿಲ ಮುಂಚೆಗೆ ಬಂದಿರ್ತಾರೆ ಯಾಕಂದ್ರೆ ಅವರು ಅದೇ ಒಂದು ನಾವು ಪರಸ್ಥಿತಿ ಒಳಗೆ ಒಂದು ಯಾವುದೇ ಒಂದು ಘಟನೆ ಕಷ್ಟ ಆಗಿರುತ್ತೆ ಆ ಮನ್ಯಾಗ ಆಗ ಸಹಾಯ ಮಾಡ್ಬೇಕನ್ನೊ ಉದ್ದೇಶ ಆವಾಗ ಫೋನ್ ಹಚ್ಚಿದ್ರ ಏ ಇಲ್ಲ ಬಿಡು ಮರೆ ಇವತ್ತು ಬೇರೆ ಒಂದು ಕೆಲಸ ಇದೆ ನನ್ಗೆ ಯಾವುದೋ ಒಂದು ಡ್ಯೂಟಿ ಇದೆ ಅದಕ್ಕೆ ಹೋಕ್ಕೀವಿ ಅದಕ್ಕೆ ಬಂದಿರುವಂಥ ಕಷ್ಟಗಳನ್ನು ಮಾನವ ತಾನೆ ನುಂಗ್ಕೊಳ್ಬೇಕು ಯಾಕಂದ್ರೆ ಬಂದಿವ ಬಂದಿರುವಂಥ ಕಷ್ಟ ಯಾರು ಪರಿಹರಿಸೋರಿನ್ನು ಮತ್ತೆ ನಮ್ಮ ಕಷ್ಟ ನಮ್ಮ ಎದೆಯನ್ನ ನಾವೇ ಗಟ್ಟಿಮಾಡ್ಕೊಂಡು ಕಲ್ಲು ಬಂಡೆಯಾಗಿ ಮನಸ್ಸನ್ನು ಗಟ್ಟಿ ಎದೆಯ ಮಾಡ್ಕೊಂಡು ನಾವೇ ಆ ಕಷ್ಟಗಳನ್ನು ನೋವುಗಳನ್ನು ನುಂಗ್ಕೊಂಡು ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ದುಡ್ಕೊಂಡು ಆ ಒಂದು ಮನುಷ್ಯನ ಒಂದು ಆರಾಮ ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ಇದೆ ಈಗಿನ ಕಾಲದಲ್ಲಿ ದುಡಿಮೆ ಇವತ್ತು ಆಗಿನ ಕಾಲದಲ್ಲಿ ಸ್ವಸ್ಥ ಇರ್ತಿತ್ತು ಜೀವನ ಸಾಗಿಸ್ತಿದ್ದೀವಿ ಈಗ ಎಲ್ಲ ಒಂದು ಖರ್ಚು ವೆಚ್ಚಿನ ಒಂದು ಕಷ್ಟಗಳಿಗೆ ಒಂದು ಐದು ನೂರು ರೂಪಾಯಿ ದುಡಿದ್ರಪ್ಪಂದ್ರ ಮುನ್ನೂರು ರೂಪಾಯಿ ಮನೆತನ ಖರ್ಚಾಗಿರುತ್ತೆ ಅಂಥ ಒಂದು ಘಟನೆಯಾಗಿದೆ ಅಂಥ ಕಲಾವಿದರ ಜೀವನವೂ ಅಷ್ಟೇ ಅಲ್ಲ ಎಲ್ಲ ಒಂದು ಕಲಿತ ಅತ್ಯಂತ ಪ್ರಮುಖ ಯಾವುದೂ ನಮ್ಮ ಜೀವನದಲ್ಲಿ ಅಳವಡ್ಸ್ಕೊಳ್ಬೇಕು ಯಾಕೆಂದ್ರೆ ದುಡಿತನ ಹೋಗಿರ್ಬೇಕು ದುಡಿತೀವಿ ದುಡಿದ್ರೆ ನಮಗೆ ತುತ್ತು ಅನ್ನ ಇಲ್ಲಾದ್ರೆ ಇಲ್ಲ ಯಾವತ್ತೂ ಕಷ್ಟ ನೋವುಗಳನ್ನೇ ನುಂಗ್ಕೊಳ್ತ ಬಂದಿದ್ದೀವಿ ಹಳ್ಳಿಗಳಲ್ಲಿ ಮತ್ತು ಕಾರ್ಯಕ್ರಮಗಳನ್ನು ಮಾಡಿ ಅವರ ಮನ ತಣಿಸಿ ಅವರು ಕೊಟ್ಟಿರ್ತಕ್ಕಂಥ ಸಂಭಾವನೆಯನ್ನು ಸ್ವೀಕರ್ಸ್ಕೊಂಡು ಜೀವನ ಸಾಗಿಸಬೇಕು ಕೆಳಗೊಂದು ಹಳ್ಳಿಗಳಲ್ಲಿ ಜೋಳ ಮತ್ತು ಅಕ್ಕಿ ಇಂಥವೆಲ್ಲ ದಾನಿಗಳಿರ್ತಾರ ಸಹಾಯ ಸಹಕಾರ ಮಾಡ್ತಾರೆ ಅದನ್ನೇ ಒಂದು ಬಂದು ನಾವು ಮಕ್ಕಳಿಗೆ ಮತ್ತು ತಂದೆ ತಾಯಿಗೆ ಒಂದು ಜೀವನ ಸಾಗಿಸ್ತಾ ಬಂದಿದ್ದೀವಿ ಬಡವರ ಒಂದು ಕಷ್ಟ ನೋವುಗಳನ್ನು ಈ ಮನುಷ್ಯನ ಪ್ರಮುಖ ಒಂದು ಪಾತ್ರದಲ್ಲಿ ಯಾಕಂದ್ರೆ ಮನುಷ್ಯನ ಜೀವನ ಇಷ್ಟೇ ದುಡಿತನ ಹೋಗಿರ್ಬೇಕು ದುಡಿತ ದುಡಿತನ ಹೋಗಿರ್ಬೇಕು ದುಡಿವುದು ಮನೆಯಾಕೆ ಕರ್ತವ್ಯವನ್ನು ನಿಭಾಯಿಸ್ಬೇಕು ಯಾಕಂದ್ರೆ ಅಷ್ಟು ಪ್ರಮುಖವಲ್ಲಿ ನಮ್ಮ ಮನುಷ್ಯನಲ್ಲಿದೆ ಅಂಥ ಒಂದು ಬಡವರ ನಮ್ಮಂತೆಲ್ಲ ಎಲ್ಲ ಕುಟುಂಬದವರೆದರು ಪ್ರತ್ಯೇ